ಹೌದು ಇಂದು ನಮ್ಮ ಜನರು ಕೃಷಿಯ ಮೇಲೆ ಅವಲಂಬಿತರಾಗಿದ್ದಾರೆ ಕೃಷಿಯಲ್ಲಿ ಬೆಳೆಯುತ್ತಿರೋ ಬೆಳೆಯ ಹಳೆಯೇ ಹಲವಾರು ರಾಸಾಯನಿಕ ಔಷಧಿಗಳನ್ನು ಬಳಸುತ್ತಿದ್ದಾರೆ ಬಳಸುವುದರಿಂದ ಮಣ್ಣಿನ ಫಲವತ್ತತೆ ಸದಾ ಕ್ಷೀಣಿಸ್ತಾ ಹೋಗುತ್ತಿದೆ ಹೌದು ನಾನು ನಿಜವಾಗಲೂ ಕೇವಲ ನಾನೇ ಸ್ವತಃ ಆಗಿ ತೋಟವನ್ನು ಮಾಡುತ್ತಿರುವೆ ಆ ತೋಟದಲ್ಲಿ ಬೆಳೆಯುತ್ತಿರುವ ಬೆಳೆಗಳಿಗೆ ಔಷಧಿಯನ್ನು ಸಿಂಪಡಿಸುತ್ತಿರುವೆ ಔಷಧಿ ನಿರಂತರವಾಗಿ ಸಿಂಪಡಿಸುವುದರಿಂದ ಏನಾಗುತ್ತದೆ ನಮ್ಮ ಭೂಮಿಯ ಮೇಲಿರುವ ಮಣ್ಣಿನ ಫಲವತ್ತತೆ ಕ್ಷೀಣಿಸ್ತಾ ಹೋಗುತ್ತೆ ಈ ಮಣ್ಣಿನ ಫಲವತ್ತತೆ ಏನು ಕಡಿಮೆ ಆಗ್ತಾ ಹೋದರೆ ಬೆಳೆಗಳನ್ನು ಸರಿಯಾಗಿ ಬೆಳೆಯಲು ಆಗೋಲ್ಲ ಎಂದು ನಾನು ಹೇಳಲು ಇಷ್ಟಪಡುತ್ತೇನೆ